ಸರ್ ಇಲ್ಲಿ ಆಟೋ ಚೌಕ್ ಇದೆಯಾ ಹತ್ತಿರದಲ್ಲಿ ಓಹ್ ಹಾಂ ನಿಮ್ಗೆ ಗೊತ್ತಿಲ್ಲವಾ ಮ್ಯಾಡಮ್ ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಆಟೋ ಚೌಕ ಇದೆಯಾ ಹೌದಾ ಯಾವ ಕಡೆ ಇದೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಾನು ನಾನ ನಾನು ಮಲ್ಲೇಶ್ವರಮ್ ಹತ್ರ ಹೋಗಬೇಕಾಗಿತ್ತು ಕ್ಯಾಬ್ ಬುಕ್ ಮಾಡ್ತಿದ್ದೆ ಅದು ಸರಿಯಾಗಿ ತೋಳ ತೋರಿಸ್ತಿಲ್ಲ ವಿಳಾಸ ಈ ಕಡೆ ಏನೋ ವಿಳಾಸ ಬರಲ್ವಂತೆ ಅದಕ್ಕೆ ನಾನು ಕೇಳಿದೆ ಓಹ್ ನೀವು ಅಲ್ಲೇ ಹೋಗ್ತೀರಾ ಬಸ್ ಏನಾದ್ರೂ ಬರುತ್ತಾ ಇಲ್ಲ ಹೌದಾ ಇಲ್ಲ ನನಗ್ ಸ್ವಲ್ಪ ಬೇಗ ಇತ್ತು ಹೋಗಬೇಕಾಗಿತ್ತು ಅದಕ್ಕೆ ಆಟೋ ಚೌಕ ಕೇಳಿದೆ ಅಲ್ಲಿಂದ ಒಂದು ಕಿಲೋಮೀಟರಾ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾ ಹಾಂ ಸರಿ ಸರಿ ಧನ್ಯವಾದಗಳು ಮ್ಯಾಮ್